ಹಾಂ ಹೇಳಿ ಹೇಳಿ ಹೌದು ಮತ್ತು ಏನು ಬೇಕ ಗೊಬ್ಬರ ಮತ್ತು ಮಿಕ್ಕಿದ್ದು ಹ್ಞೂ ಹ್ಞೂ ಸ್ಪ್ರಿಂಕ್ಲರ ಈಗ ಗೊಬ್ಬರ ಎಣ್ಣೆ ಮತ್ತು ನಾಲ್ಕಿಂಚು ಪೈಪ್ ಒಂದು ಸ್ಪ್ರಿಂಕ್ಲರ್ ಪೈಪ್ ಒಂದು ಮತ್ತು ಹ್ಞೂ ಹ್ಞೂ ಮತ್ತು ಏನಾರು ನೆನ್ಪ್ಮಾಡ್ಕೊಂಡು ಹೊರಗೆ ಬಂದಾನಿ ಮತ್ತೆಲ್ಲ ಒಮ್ಮಿ ತಗೊಂಡು ಬರ್ತೀನಿ ಹೇಳಕ್ಕೆ ಆಗುದಿಲ್ಲ ಅದಕ್ಕೆ ಮತ್ತೇನು ಇಲ್ಲ ನೋಡು ಬಡಬಡ ಹೇಳ್ತವ ಹ್ಞೂ ಆಯ್ತಾಯಿತು ಹ್ಞೂ ಆಯ್ತಯಿತು ತಕೊಂಡ್ಬತ್ತಿವ್ರು ಒಟ್ಟು ಆಲೋಚನೆ ಮಾಡಿ ಕೂರಂಗರ